ಸರ್ ಎಲ್ಲ ಕಡೆಗೂ ಕರೋನ ಹರಡ್ತಾ ಇರೋ ವಿಷಯ ನಿಮಗೆ ತಿಳಿದೇ ಇರತ್ತೆ ಅನ್ಕೋತೀನಿ ಇದರಿಂದ ತುಂಬ ಸಾವು ನೋವುಗಳು ಜಾಸ್ತಿಯಾಗ್ತಾ ಇದೆ ಅದರಿಂದ ನೀವು ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಯೂಸ್ ಮಾಡಿ ಪ್ರಯಾಣ ಮಾಡಬೇಕು ಅಲ್ವಾ ನೀವೇ ಮಾಸ್ಕ್ ಧರಿಸಿಲ್ಲ ಅಂತಂದರೆ ನಿಮಗೆ ಕರೋನ ಬರೋ ಚಾನ್ಸಸ್ ಇದ್ ಇರತ್ತೆ ನಿಮ್ಮ ಜೊತೆ ದಿನಾಲೂ ಸಾವಿರಾರು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇರ್ತಾರೆ ಅದರಲ್ಲಿ ಯಾರಿಗೆ ಕೊರೋನ ಬಂದಿರತ್ತೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಅವರಿಂದ ನಿಮಗೆ ಹರಡೋ ಚಾನ್ಸಸ್ ತುಂಬಾನೇ ಇರತ್ತೆ ಇದರಿಂದ ಬರೀ ನಿಮಗೊಂದೇ ತೊಂದರೆ ಆಗೋದಿಲ್ಲ ನಿಮ್ಮ ಮನೆಯಲ್ಲಿರೋ ನಿಮ್ಮ ತಂದೆಯಾಗಿರ್ಬೋದು ತಾಯಿಯಾಗಿರ್ಬೋದು ಇಲ್ಲ ನಿಮ್ಮ ಪುಟ್ಟ ಪುಟ್ಟ ಮಕ್ಕಳಾಗಿರ್ಬೋದು ಎಲ್ಲರಿಗೂ ಅದು ಹರಡೋ ಚಾನ್ಸಸ್ ಇರತ್ತೆ ಅಷ್ಟೇ ಅಲ್ಲ ನಿಮ್ಮ ಜೊತೆ ಪ್ರಯಾಣ ಮಾಡೋ ಪ್ರಯಾಣಿಕರಿಗೂ ಹರಡೋ ಚಾನ್ಸಸ್ ಇರತ್ತೆ ಆದ್ದರಿಂದ ದಯವಿಟ್ಟು ಮಾಸ್ಕ್ ಧರಿಸಿ ಪ್ರಯಾಣ ಮಾಡಿ ಇದರಿಂದ ನೀವು ನಿಮ್ಮನ್ನು ಮಾತ್ರ ಸೇಫ್ ಮಾಡ್ಕೊಳೋದಲ್ಲ ನಿಮ್ಮ ಇಡೀ ಫ್ಯಾಮಿಲಿಯನ್ನ ಸೇಫ್ ಮಾಡ್ಬೋದು ನಿಮ್ಮ ಜೊತೆ ಪ್ರಯಾಣ ಮಾಡೋ ಪ್ರಯಾಣಿಕರನ್ನು ಸೇಫಾಗಿಡ್ಬೋದು ಆದಷ್ಟು ಮಾಸ್ಕ್ ಧರಿಸಿಯೇ ಪ್ರಯಾಣ ಮಾಡಿ